ನಮಗೆ ವಿದ್ಯುತ್ ತುಂಬ ಮುಖ್ಯ ಏಕೆಂದರೆ ಅಡಿಗೆ ಮಾಡಲು ಎಲ್ಲ ವಿದ್ಯುತ್ ಇರಬೇಕು ಮತ್ತು ನಾವು ಓದಿಕೊಳ್ಳಲು ಸಹ ನಮಗೆ ವಿದ್ಯುತ್ ಬೇಕು ಮತ್ತು ಯಾವುದೇ ತರಹದ ರೈತರಾಗಿದ್ದರೆ ನೀರು ನೀರನ್ನು ಬೆಳೆಗಳಿಗೆ ಹಂಚಲು ನೀರು ವಿದ್ಯುತ್ ತುಂಬ ಮುಖ್ಯ ಮತ್ತು ಎಷ್ಟೋ ಜನ ಹಾದಿ ಬೀದಿಗಳಲ್ಲಿ ವಿದ್ಯುತ್ ಇಲ್ಲದೆ ತಮ್ಮ ಆರೋಗ್ಯದ ಕೆಡುಕಿಗೆ ಸಿಲುಕುತ್ತಿದ್ದಾರೆ ಮತ್ತು ಎಷ್ಟೋ ಜನ ಏನಾದರೂ ಹಾವು ಕಚ್ಚಿಯಾದರೋ ಹುಳಗಳು ಕಚ್ಚಿಯಾದರೋ ಸಾವನ್ನು ಅಪ್ಪುತ್ತಿದ್ದಾರೆ ಮತ್ತು ವಿವಿಧ ರೀತಿಯ ಕಡಿತದಿಂದ ವಿದ್ಯುತ್ ನೀಟಾಗಿ ದೊರಕದೆ ಇರುವುದ್ರಿಂದ ವಿವಿಧ ಸಂಸ್ಥೆ ಸ ಸಮಸ್ಯೆಗೂ ಸಹ ಸಂಸ್ಥೆಗಳಿಂದ ಒಳಗಾಗುತ್ತಿದ್ದಾರೆ ಎಲ್ಲ ರೀತಿಯ ತರಹದ ಪರಿಣಾಮವೂ ಉಂಟಾಗಬಹುದು ಎಂದು ಸಹ ಹೇಳ್ಬೋದಾಗಿತ್ತು ಆದರೆ ಯಾವುದೇ ತರಹದ ಈಗ ಒಂದು ದಿನಕ್ಕೆ ಇನ್ನೂರು ಯೂನಿಟ್ ಫ್ರೀ ಅಂತ ಹೇಳ್ತಾರೆ ಬಟ್ ಅರುವತ್ತು ಯೂನಿಟ್ ಕೊಡ್ತಾರೆ ಆದರೆ ಅಷ್ಟು ಆಗೋದಿಲ್ಲ ಅಂತ ಅನ್ಕೊಬೋದು ನಾವು ಮತ್ತು ಯಾವುದೇ ತರಹದ ಕ ವಿದ್ಯುತ್ ಬಳಕೆಯಿಂದ ಯಾವುದೇ ಕೆಲಸವು ಮುಂದುವರಿಯುವುದಿಲ್ಲ ಆದ್ದರಿಂದ ವಿದ್ಯುತ್ ನಾವು ಮಿತವಾಗಿಯು ಬಳಸಬೇಕು ಮತ್ತು ಎಷ್ಟು ಬೇಕೊ ಅಷ್ಟು ನಮಗೆ ಲಭ್ಯವಿರುವಂತೆ ಅವರೂ ಸಹ ನಮಗೆ ವಿದ್ಯುತ್ ಬೇಕು ಆದ್ದರಿಂದ ವಿದ್ಯುತ್ ತುಂಬ ಮುಖ್ಯವಾಗಿದೆ ಎಷ್ಟೋ ವೃದ್ದರು ಅದರಿಂದ ಬಲಿಯಾಗಿದ್ದಾರೆ ಎಷ್ಟೋ ವ್ಯಕ್ತಿಗಳು ಸಹ ಅದರಿಂದ ಬಲಿಯಾಗಿ ಸಾವನ್ನಪ್ಪಿದ್ದಾರೆ ಮತ್ತು ಯಾವುದೇ ಕೆಲಸ ಕಾರ್ಯಗಳಿಗೆ ತುಂಬ ಮುಖ್ಯವಾದದ್ದು ವಿದ್ಯುತ್ ಯಾವುದೇ ಸಂಭ್ರಮದ ಕಾರ್ಯಗಳನ್ನು ಹಬ್ಬಗಳನ್ನು ಆಚರಿಸಲು ವಿದ್ಯುತ್ ತುಂಬ ಮುಖ್ಯ ಎಂದು ಸಹ ಹೇಳ್ಬೋದು ನಾವು ಮತ್ತು ವಿದ್ಯುತ್ ಎಲ್ಲ ತರಹದ ವಯರ್ ಮೇಲೆ ಏನಾದರೂ ತೊಂದರೆ ಉಂಟಾಗುವಂತಹದಿದ್ದರೆ ಅಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಸಹ ಅಲ್ಲಿ ವಿವಿಧ ರೀತಿಯ ತರಹದ ಅನುಭವವು ಉಂಟಾಗ್ತದೆ ಆದ್ದರಿಂದ ನಮಗೆ ವಿದ್ಯುತ್ ತುಂಬ ಮುಖ್ಯ ಎಂದು ಸಹ ಹೇಳ್ಬೋದು ವಿದ್ಯುತ್ತಿಂದ ಯಾವುದೇ ರೀತಿಯ ವ್ಯಕ್ತಿಗಳಿಗೆ ತೊಂದರೆಯು ಉಂಟಾಗಬಾರದು ಅನ್ನೋದು ನಮ್ಮ ಅನಿಸಿಕೆಯೂ ಆಗಿರುತ್ತದೆ